ಹಲೋ ಇದು ಓಲಾ ಕ್ಯಾಬ್ ರೀ ಹಾಂ ಸರು ನಾನು ಇಲ್ಲಿ ಅಂಬೇಡ್ಕರ್ ಸರ್ಕಲಿಂದ ಮಾತಾಡ್ಲತ್ತೆ ನನಗೆ ಇಲ್ಲಿಗೆ ಇದಕ್ಕೆ ಹೋಗ್ಬೇಕಾಗ್ಯದ ಆಣ್ದೂರು ಎಷ್ಟೊತ್ತಿನ ತನಕ ಬರ್ತೀರಿ ಸರ್ ಅರ್ಧ ಗಂಟೆ ಹಾಂ ಓಕೆ ಸರು ನಾನು ಇಲ್ಲೇ ಇರ್ತೀನಿ ಹಾಂ ಆಯಿತು ನಾನು ಇಲ್ಲಿಗೆ ಹತ್ತಿದೆ ಅಂತಂದರೆ ನನಗಲ್ಲಿಗೆ ಹೋಗ್ಲಿಕ್ಕೆ ಎಷ್ಟೊತ್ತಾಗುತ್ತೆ ಸರ ಏಕೆಂದ್ರೆ ಈಗ ತುಂಬ ರೋಡೆಲ್ಲ ಡೆಮೊಲಿಶ್ದಾಗದ ಕನ್ಸ್ಟ್ರಕ್ಷನ್ದಾಗದ ನಾವು ಹೊಸ ಮಾರ್ಗದಲ್ಲಿಂದ ಹೋಗ್ಬೇಕಾಯ್ತದ ಸುಮಾರು ಒಂದು ಹದಿನೈದಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಆಗ್ತಿರ್ಬೋದು ಮತ್ತು ನೀವು ಎಷ್ಟೊತ್ತಿನ ತನಕ ನನಗೆ ಅಲ್ಲಿಗೆ ತಲುಪಿಸ್ಬೋದು ಹೇಳ್ತೀರಾ ಇತ್ತಿಂದ ಹೊಸ ಮಾರ್ಗ ಅಂತಂದರೆ ಈ ಕಡಿಂದು ಅಂಬೇಡ್ಕರ್ ಸರ್ಕಲ್ಲಿಂದ ನ್ಯೂ ಬಸ್ ಸ್ಟ್ಯಾಂಡ ನ್ಯೂ ಬಸ್ ಸ್ಟ್ಯಾಂಡಲ್ಲಿಂದ ನವಬಾದು ನವಬಾದ್ಲಿಂದ ಭಾಲ್ಕಿ ರೂಟಲಿಂದು ಭಾಲ್ಕಿ ರೂಟ್ಲಿಂದ ಅಲ್ಲೊಂದು ಡೈವರ್ಷನ್ನದ ಕೋಲಾರ ಇಂಡಸ್ಟ್ರಿಯಲ್ ಏರಿಯಾ ಆ ಡೈವರ್ಷನ್ಲಿಂದ ಆಣದೂರಿಗೆ ಹೋಗ್ಬೇಕು ಮತ್ತೆ ಎಷ್ಟು ಸಮಯ ಹಿಡೀತದ ಏಕೆಂದ್ರೆ ನನಗೆ ಗೊತ್ತಾಗ್ಬೇಕಲ್ಲ ನೀವು ನನಗೆ ಕರೆಕ್ಟ್ ಸಮಯ್ದಲ್ ಹೋಗ್ತೀರಾ ಇಲ್ಲ ಅಂತ ಆಯ್ತಾಯ್ತಾಯ್ತು ಓಕೆ ಓಕೆ ಸರ್ ಬರ್ರೀ ಸರ್ ಬರ್ರಿ ಬರ್ರಿ ಬರ್ರಿ ಓಕೆ ಓಕೆ ಥ್ಯಾಂಕ್ಸ್